ನಮಸ್ಕಾರ ಸರ್ ನಾನು ಅಮೆಜಾನ್ನಲ್ಲಿ ಚಾರ್ಜರ್ ಬುಕ್ ಮಾಡಿದ್ದೆ ಅದು ಏನು ಚೆನ್ನಾಗಿ ಆಗ್ತಿಲ್ಲ ಫಸ್ಟ್ ತಗೊಂಡಿದ್ದಾಗ ಒಂದು ವೀಕ್ ಅಂದರೆ ಒಂದು ವಾರ ಫುಲ್ ಚೆನ್ನಾಗಿ ಆಯಿತು ಚೆನ್ನಾಗಿ ಆಗ್ತಿತ್ತು ಮತ್ತು ಈಗ ಇತ್ತೀಚೆಗೆ ಅದು ಚೆನ್ನಾಗಿ ಆಗ್ತಿಲ್ಲ ಅದು ಯಾಕಂದೇ ಗೊತ್ತಿಲ್ಲ ಚಾರ್ಜಿಂಗ್ ಹಾಕದ್ರೆ ಮಾತ್ರ ಫೋನ್ ಈಟ್ ಬರುತ್ತೆ ಮತ್ತು ಚಾರ್ಜ್ ಮೆಸೇಜ್ ಬರುತ್ತೆ ಚಾರ್ಜಲ್ಲಿ ಲೋ ಬ್ಯಾಟ್ರಿ ಅಂತ ಬರುತ್ತೆ ಚಾರ್ಜರ್ ಆಗ್ತಿಲ್ಲ ಅದು ಸರ್ಯೋಗ್ತಿಲ್ಲ ಅಂತ ಬರ್ತಿದೆ ಮತ್ತು ಆಮೇಲೆ ಫೋನೆಲ್ಲ ಈಟ್ ಬಂದುಬಿಡುತ್ತೆ ಮತ್ತು ಚಾರ್ಜರ್ ವೈರು ಈಟ್ ಬಂದುಬಿಡುತ್ತೆ ಹೊಗೆ ಬರುತ್ತೆ ಅದರಲ್ಲಿ ಅದು ಏನಾಗಿದೆಯೋ ಗೊತ್ತಿಲ್ಲ ನಾನು ಮೊದಲು ತಗೊಂಡಿದ್ದ ಚಾರ್ಜರ್ ವೈರು ಅದು ಬುಕ್ ಮಾಡಿಲ್ಲ ತಗೊಂಡಿದ್ದೆ ಅಂಗ್ಡಿಗೆ ಹೋಗ್ಬಿಟ್ಟು ಅದು ಚೆನ್ನಾಗಿದೆ ನಾಲ್ಕು ವರ್ಷದಿಂದ ಅದನ್ನೇ ಯೂಸ್ ಮಾಡ್ತಿದ್ದೀನಿ ಯೂಸ್ ಮಾಡ್ತಿದ್ದರೂ ಅದಿಕ್ಕೆ ಏನೂ ಆಗಿಲ್ಲ ಅದು ಸ್ವಲ್ಪ ವೈರ್ ಕಟ್ಟಾಗಿದೆ ಅಂತ ಬೇರೆ ಬುಕ್ ಮಾಡಿದೆ ಅಷ್ಟೆ ಆದರೆ ಪ್ರಾಡಕ್ಟ್ ನೋಡಿದರೆ ಈ ಥರ ಬಂದಿದೆ ಅದು ಅದು ಹಳೇ ಚಾರ್ಜರೇ ಬೆಟ್ರಾಗಿತ್ತು ಇದಕ್ಕಿನ್ನ ನನ್ನ ಫ್ರೆಂಡ್ಸ್ ಕೂಡ ಹಂಗೇ ಆಗಿತ್ತಂತೆ ಅವರೂ ತಗೊಂಡಿದ್ರಂತೆ ಅವ್ರು ಕೂಡ ತಗೊಂಡಿದ್ದ ಸ್ವಲ್ಪ ದಿನಕ್ಕೇ ಅದು ಒಂಥರ ಆಗ್ಬಿಡ್ತಂತೆ ಫಸ್ಟಲ್ಲಿ ಚೆನ್ನಾಗೆ ಇತ್ತಂತೆ ಈಗ ನನ್ಗೆ ಅದು ರಿಟರ್ನ್ ಮಾಡಕ್ಕೂ ಆಗದೆ ಇಟ್ಕೊಳ್ಳೋಕ್ಕೂ ಆಗದೆ ಹಾಗಾಗಿದೆ ಈಗ ಆ ಪ್ರಾಡಕ್ಟಿಂದ ನನಗೆ ತ್ಯಾಂಕ್ ಯು ಸರ್